ನನ್ನ ಒಂದು ಕೆಲಸದಲ್ಲಿ ನಾನು ಮಾಡಿರುವಂತಹ ತಪ್ಪುಗಳನ್ನು ನಾನು ಸರಿಪಡಿಸಿಕೊಳ್ಳಲು ನನಗೆ ಬೇಕಾದವರ ನನಗೆ ತುಂಬ ಹತ್ತಿರದವರ ಸಹಾಯವನ್ನು ಪಡೆದುಕೊಂಡು ನಾನು ನನ್ನ ತಪ್ಪುಗಳನ್ನು ಸರಿಪಡಿಸಿಕೊಂಡು ನಾನು ಮುಂದುವರೆದಿದ್ದೇನೆ